ನಮ್ಮ ತೋಟದಲ್ಲೀ ಟಮೋಟ ಹಣ್ಣು ಆಮೇಲೆ ಪಪ್ಪಾಯಣ್ಣು ಮತ್ತು ಚೆಂಡು ಹೂವು ಇವು ಕಸ್ತೂರಿ ಹೂವು ಅಂತೇಳಿ ರೇಷ್ಮೆ ಅಂತೇಳಿ ಆವಾಗ್ ಬೆಳೀತಯಿದ್ವಿ ರೇಷ್ಮೆ ಹೂವು ಅಂತೇಳಿದ್ರೆ ರೇಷ್ಮೆ ಹೂವು ಅಂತಲ್ಲ ನಾವು ಬೆಳೆದಿರೋದು ಪಪ್ಪಾಯಣ್ಣು ಟಮೋಟ ಹಣ್ ಜಾಸ್ತಿ ಬೆಳೆದು ಅದ್ರಾಗೆ ಚೆಂಡು ಹೂವು ಭಾಳಷ್ಟು ಬೆಳೀತ ಇದ್ವಿ ಆಮೇಲೆ ಈ ಚೆಂಡುವಿನಾಗೆ ಇನ್ನು ಒಂದು ಈ ಹಣ್ ಬರ್ತೆ ಅದು ಬೆಳಿತಿದ್ವಿ ಈಗ ನಾವು ಟಮಟ ಬೆಳಹ ಬೆಳೆದು ಅದು ಸುಮಾರು ಒಂದು ವರ್ಷದ ಬೆಳೆ ಅಂತಾ ಹೇಳ್ಬೋದು ಅದನ್ನು ನಾವು ಯಾವ್ತರ ಪೋಷಣೆ ಮಾಡ್ತೀವಿ ಆ ಥರ ಬೆಳೆ ಬರುತ್ತೆ ಅದು ಸುಮಾರು ಎಪ್ಪತ್ತು ದಿವ್ಸಲಿಂದ ಬ ಅರ್ವತ್ತೈದು ಶ್ರಿಲಿಂದ ಅದು ಅವೆಲ್ಲ ಹಣ್ಣು ಒಳ್ಳೇ ಬೆಳೆ ಅವು ಕೊಟ್ಟೆ ಕೊಡುತ್ತೆ ಅದು ಸುಮಾರು ಅದನ್ನು ನಾವು ಆಳ್ಗುಳ ಜೊತೆಗೆ ಕಿತ್ಕೊಂಡು ಮನೆಗೆ ಬಳ್ಕೆ ಮಾಡ್ತಿವಿ ಮತ್ತು ಮಾರ್ಕೆಟೂಗೆ ಊರಲ್ಲಿ ಹೆಚ್ಚೆ ಮಾರ್ತಿವಿ ಇನ್ನೂ ಚೆನ್ನಾಗ್ ಬಂತಪ್ಪ ಅಂದರೆ ಬಳ್ಳಾರಿ ಮಾರ್ಕೆಟಿಗೆ ಮಾರ್ತಿವಿ ಅದು ಅಲ್ಲದೆ ನಾವೂ ಮೊದಲೆಲ್ಲಾ ಈ ಈ ಹೊಸಪೇಟಿಗೆಲ್ಲ ಹೈಕಂಡೋಗಿ ಮಾರಿದ್ವಿ ಅವಾಗಾದ್ರೆ ಟಮಟೊ ಹಣ್ಣು ರೇಟ್ ಕಡಿಮೆ ಇತ್ತು ಅಂದರೆ ಅವಾಗಿಂದು ಲೇಬರ್ ಅಂದರೆ ಕೂಲಿ ಆಳುಗಳ್ ರೇಟು ಕಡಿಮೆ ಇತ್ತು ಅವಾಗೇನ್ ಸರಿಯಾಗ್ತಿತ್ತು ಇವತ್ತು ಟಮೊಟ ಹಣ್ಣು ಒಂದೊಂದು ಸಲ ನೂರು ರೂಪಾಯ್ ಕೆಜಿ ಎಲ್ಲ ಆಗ್ತತೆ ಈಗ ಈಗಿನ ಸೀಜನ್ನ್ಯಾಗ ನೋಡಿದ್ರೆ ಹತ್ತು ಹದಿನೈದು ರೂಪೈ ಸಿಗತ್ತೆ ನಮ್ಮಲ್ಲಿ ಏನಿಲ್ಲ ಅಂದರೆ ಆರು ರೂಪೈ ಕೆಜೀ ಸರಾ ಸರಿಯಾಗಿ ತಗೊಂಡ್ ಬಂದು ಈ ಕಡೆ ನಾವು ಮಾರಾಟ ಮಾಡ್ತಾರೆ ಆ ಒಂದು ನೂರು ರೂಪೈ ಕೆಜಿ ಇದ್ದಾಗ ನಮ್ಮಲ್ಲಿ ಐವತ್ತು ಅರವತ್ತು ರೂಪೈ ಕೆಜಿ ತಗೊಂಡೂ ಮಾರ್ಕೊಂಡ್ ಹೋಗ್ತಿದ್ವಿ ಟಮೊಟಾ ಬೆಳೆ ಅಂತೇಳಿದರೆ ನಾವೆ ಸಸಿ ಅಂತೇಳಿದ್ರೆ ನರ್ಶರಿ ಅಂತೇಳ್ತಾರ ನಾವು ನಾವು ಸಸಿ ಮಡಿ ಅಂತೇಳಿ ಮಾಡ್ಕೊಂಡು ವಟ್ರನೆಲ್ಲಾ ಸ್ವಲ್ಪ ಸಣ್ಣ ಬೋದ್ನೆಗ ಮಾಡ್ಕೊಂಡು ಒಂದಿಷ್ಟು ಬೀಜ ಉದುರ್ಸಿ ಯಾವಾಗ ಸಸಿ ಹದಿನೈದು ದಿವ್ಸದ ಸಸಿ ಆಯ್ತಂತಂದರೆ ಇಪ್ಪತ್ತು ದಿವ್ಸದೊಳಗಾಗಿ ನಾಟಿ ಮಾಡ್ಬಿಡ್ತಿದಿವಿ ನಾವು ಅವಾಗ ಅವಾಗ್ಲು ನಾವು ಸಸಿ ಬೇರೆ ಕಡೆಲಿಂದ ತರ್ತಿದಿಲ್ಲ ನರ್ಶರಿ ನಾವೆ ಮಾಡ್ಕೊಂತಿದ್ದು ಉಳಿದದ್ದು ನಮ್ಮೊರಿಗೆ ಯಾರನ್ನು ಸ್ವಲ್ಪ ಉಳಿದ್ರೆ ಅವ್ರಿಗೆ ಕೂಡ ಕೊಡ್ತಾಯಿದ್ವಿ ಇದೂ ಈ ಚೆಂಡು ಹೂವಿನ ಸಸಿ ಅಷ್ಟೇ ಅದೂ ನರ್ಶರಿ ಈಗೆಲ್ಲ ಅದು ಥರ ಮಾರ್ಕೆಟಾಗ್ಬಿಟತೆ ನಾವು ಮಾಡಿದರೆ ಸಸಿ ಮಡಿ ಮಾಡ್ಕೊಂತಿವಿ ಅದು ಒಂದು ಗೂಡ ನಾವು ನಾಟಿ ಮಾಡ್ಕೊಂಡು ಸುಮಾರು ನಮಗೆ ಬಳ್ಳಾರಿ ಸೀಜನ್ನಾಗ ಅಂತೇಳಿದ್ರೆ ಈ ಹಬ್ಬ ಹರಿದಿನಗಳಗು ಒಳ್ಳೆ ರೇಟ್ ಅವು ಈಗಂತೂ ಹಬ್ಬ ಹರಿದಿನ್ದಾಗೆ ಜನ್ಕೆ ಒಂಥರ ಸಂಪ್ರದಾಯ ಒಂದು ಸಂಸ್ಕೃತಿ ಬೆಳೆದಾಗನಂತೂ ಚೆಂಡು ಹೂವಿಗ ಒಳ್ಳೆ ಬೇಡಿಕೇನು ಐತೆ ಒಳ್ಳೇ ಇಳುವರಿನೂ ಐತೆ ಇದು ನಾನು ನಮ್ಮಅಪ್ಪರು ಬೆಳೆ ಕಾಲಕ್ಕೆ ಅವೆಲ್ಲ ಹೆಂಗಿದ್ವು ಅಂತೇಳಿದ್ರೆ ಈ ದೀಪಾವಳಿ ಗೌರಿ ಹಬ್ಬ ಮತ್ತು ಈ ಸಂಕ್ರಾಂತಿ ಹಬ್ಬಕ್ಕೆ ಮಾತ್ರ ಒಳ್ಳೆ ಜೋರು ಅವಾಗ ಒಳ್ಳೆ ರೇಟ್ ಈಗೆಲ್ಲ ಈ ಶ್ರಾವಣದಾಗಂತಂತು ಕಾರ್ತಿಕದಾಗಂತು ಹೂವಿನ ಬೆಳೆಗೆ ಯಥೇಚ್ಚ ಡಿಮ್ಯಾಂಡ್ ಯಾಕಂದ್ರೆ ಪೂಜೆ ಪುರಸ್ಕಾರ ಬರ್ತಾ ಇರ್ತವೆ ಆಗ್ತಾ ಇರ್ತವೆ ಆಮೇಲೆ ಇನ್ನೊಂದು ಎಲೆಕ್ಷನ್ ಬಂದಿರ್ತವಲ್ಲ ಈ ಎಲೆಕ್ಷನ್ನಾಗಂತು ನಾಡಹಬ್ಬ ಐತೆ ಯಾರರ ಯಾರರ ನಾಯಕರಿಗೆ ಯಾರರ ಲೀಡರ್ಗಳಿಗೆ ಒಂದೊಂದು ಸಲ ಐದು ಚೀಲ ಹತ್ತು ಚೀಲ ತಗೊಂಡು ತಗೊಂಡ್ ಹೋಗ್ಬಿಡ್ತಾರ ಪರವಾಯಿಲ್ಲ ಅದು ಕೂಡ ಉಳ್ಟಮ್ಬಳ್ಟಾ ನಡ್ಕಂಡೋಗ್ತೈತೆ ಒಟ್ಟು ದೊಡ್ಡ ಬೆಳೆ ಇಲ್ಲ ಅಂತಂದರು ಕೂಡ ಮಾಡ್ದೊರಿಗಂತು ಲಾಸ್ ಇಲ್ದಂಗೆ ಚೆನ್ನಾಗೆ ನಡಸ್ಕೊಂಡೋಗ್ತಾ ಒಟ್ಟು ಟಮೋಟ ಬೆಳೆ ಒಂದೊಂದು ಸಲ ಅದು ರೇಟ್ ಕುಸಿದ್ರೆ ಇದು ನಮ್ಮ ಚೆಂಡು ಊಡಲ್ಲ ಈಗ ದಿನಂಪ್ರತಿ ಸಂಪ್ರದಾಯ ಕಾರ್ಯಕ್ರಮ ಇರೋದ್ರಿಂದ ಯಾವಾಗಲು ಅವೇನು ಲಾಸ್ ಇಲ್ಲ ಇವತ್ತು ಏಕಾದಶಿ ಬಂತು ಆಮೇಲೆ ಅಮ್ವಾಸೆ ಬಂತು ಹುಣ್ಮೆ ಬಂತು ಸೋಮವಾರ ಶಿವನ ಆರಾಧನೆ ಆಮೇಲೆ ಶುಕ್ರವಾರ ಈ ಲಕ್ಷ್ಮೀ ಪೂಜೆ ಆಮೇಲೆ ಆಜ್ಬಾರ ಮನೆದೇವರು ಇವೆಲ್ಲ ಇದ್ದಿದೆ ಆದರು ಕೂಡ ಈ ಕೆಲವೊಂದು ಸಂಪ್ರದಾಯಗಳು ಯಾರುಯಾರ್ಗೋ ಏನೇನೊ ಆಚಾರ ವಿಚಾರಗಳಿಗೆ ಭಾಳಷ್ಟೂ ಹುದ್ದೆ ಚೆನ್ನಾಗ್ ನಡ್ಕೊಂಡೊಗ್ತತೆ ಪರವಾಗಿಲ್ಲ ಚೆನ್ನಾಗ್ ಬೆಳೆದಿದೆ ಮಾಡ್ಕೊಂಡೋರ್ಗು ಚೆನ್ನಾಗ್ ಇರ್ತತೆ ಆ ಬಳ್ಳಾರಿ ಮಾರ್ಕೆಟ್ ಅನ್ನೋದೇನಿಲ್ಲ ಈ ಕಡೆ ಹೊಸಪೇಟೆ ಶಿರಗುಪ್ಪ ಈ ಕಡೆ ಆದೋನಿ ಆದೋನೆಲ್ಲ ಹೋಗ್ತತೆ ಆಮೇಲೆ ನಾವು ಇದು ಬೆಳೀತಾಯಿದ್ವಿ ಈಗ ಕಡಿಮೆ ಮಾಡಿದೀವಿ ಯಾವುದು ಅಂತಂದರೆ ಬದನೆಕಾಯಿ ಬದನೆಕಾಯಿ ಎಕರೆಗಟ್ಟಲೆ ಇಟ್ಟುಬಿಡ್ತಿದ್ವಿ ಅಂದರೆ ಅದನ್ನು ನಾವೆ ಸಸಿ ಮಾಡಿ ಮಾಡ್ತಾಯಿರಲಿಲ್ಲ ಬೇರೆ ಕಡೆಯಿಂದ ನರ್ಸಯರಿಂದ ತರ್ತಾಯಿದ್ವಿ ನಾಟಿ ಮಾಡಿ ಅದಕ್ಕು ಸ್ವಲ್ಪ ಕೆಮಿಕಲ್ ಜಾಸ್ತಿ ಅಂತಂದರೆ ಔಷಧ ಹೊಡೆದು ಜಾಸ್ತಿ ಮದ್ದು ಅಂತೀವಿ ನಮ್ಮ ಭಾಷೇಲಿ ಮದ್ದು ಜಾಸ್ತಿ ಹೊಡಿತಾಯಿದ್ವಿ ಅದು ರಾ ಈ ಟಮಟೋ ಡೈಲಿ ಹರಿಬೋದಾಗಿತ್ತು ಇವು ಬದನೇಕಾಯ್ ಹಂಗಲ್ಲ ಮೂರು ದಿವ್ಸಕ್ಕೆ ಒಂದುಸಲ ಕೀಳ್ತಾ ಇದ್ವಿ ಔಡ್ರನ್ನ ನಾವೂ ಬಳ್ಳಾರಿ ಮಾರ್ಕೆಟ್ಟು ಹೊಸಪೇಟೆ ಮಾರ್ಕೆಟ್ಟು ನಾನೆಲ್ಲ ಈಗ ಸ್ವಲ್ಪ ಏಜ್ ಹೆಚ್ಚು ಕಡಿಮೆ ಆಗಿರೋದಿಂದ ಅನಂತಪುರ್ಗೆಲ್ಲ ಅದು ತಗಂಡೋಗ್ತಿದ್ದೆ ನಾನು ಅನಂತಪುರ್ಗೆ ಸುಮಾರು ಏನಿಲ್ಲ ಅಂದರು ಒ ಮೂವತ್ತು ಮೂವತ್ತು ಮೂಟೆ ತಗೊಂಡೋಗಿನಿ ಅವು ಅಂದರೆ ನಮ್ದು ಹೆದ್ದಾರಿ ಪಕ್ಕದಲ್ಲಿ ಹೊಲ್ಗಳು ಇರೋದರಿಂದ ಬಳ್ಳಾರಿಲಿಂದ ದೊಡ್ಡ ದೊಡ್ಡ ಲಾರಿಗಳೂ ಅವ್ರು ಯಾವುದೋ ಎಲ್ಲೆಲಿನೊ ಅದ್ರಮೇಲೆ ಹಾಕಂಡ್ ಹೋಗ್ಬಿಡೋದು ನಮಗೆ ಯಾಪ್ಮ ನಾವೆ ಬಾಡಿಗೆ ಮಾಡ್ಕೊಂಡ್ ಬರ್ತದಿಲ್ಲ ಆ ಲಾರಿಗಳ್ ಮೇಲೆ ಮೊದ್ಲೆ ಎಲ್ಲದ್ನೊ ಲೋಡ್ ತರ್ತಿದ್ರು ಅದ್ರ ಮೇಲೆ ನಾವು ಒಂದು ಇಪ್ಪತ್ತು ಚೀಲ ಮೂವತ್ತು ಚೀಲ ಐವತ್ತು ಚೀಲ ಯಾಕಂತಂದರೆ ಬಾಡಿಗೆ ಕಡಿಮೆ ಬೀಳ್ತತೆ ನಮಗೇನೋ ಒಂದು ಗಿಟ್ಪಟ್ ಆಗುತ್ತೆ ಅಂದ್ರೆ ಉಳಿತಾಯ ಅಂತ ಒಂದು ಭಾಷೆ ನಾವು ಗಿಟ್ಪಟ್ ಆಯಿತು ಉಳಿತಾಯ ಉಳಿಸ್ಕೊಂಡಿವಿ ಅನ್ನೋ ಭಾವ್ನೆ ಭಾವ್ದಿಂದ ನಾವು ಅನಂತಪುರನ ಮಾರಾಟ ಮಾಡ್ಕೊಂಡ್ ಬಂದು ಚೆನ್ನಾಗ್ ಮಾಡೀವಿ ಮತ್ತು ಈಗ ಅದು ಏನಪ್ಪ ಅಂತಂದರೆ ಬದನೇಕಾಯಿ ಸ್ವಲ್ಪ ಜನ ಅವಾಗಿನಷ್ಟು ಬಳ್ಸೋದ್ ಕಡಿಮೆ ಬದನೇಕಾಯಿ ಇಲ್ಲದ ಊಟ ಇಲ್ಲ ಬದನೇಕಾಯ್ ಬಂದ ಈಗೇನಿಲ್ಲ ಬೆಂಡೆಕಾಯಿ ತರ್ಯಾಕೆ ಬರಿ ಇವು ಬೆಂಡೆಕಾಯಿ ಸೌತೆಕಾಯಿ ಹಿರೇಕಾಯಿ ಈ ಬೂದುಗುಂಬ್ಳಕಾಯಲ್ಲ ಬೆಳಿತಾರೆ ನಾವೇನು ಬೂದುಗುಂಬ್ಳಕಾಯ್ ಬೆಳೆದಿಲ್ಲ ಮಾಮೂಲು ಕುಂಬಳಕಾಯಿ ಬೆಳಿತಾಯಿದ್ವಿ ಆ ಮಾಮೂಲು ಕುಂಬ್ಳಕಾಯಿ ಬೆಳೆದ್ರೆ ಕುಮ್ ಅವ್ರು ಸುಮಾರು ಜಲ್ದೀ ಕಾಯಿ ಬಿಡ್ತಿದ್ದಿಲ್ಲ ಭಾಳ ದಿವಸ ಆದ್ಮೇಲೆ ಬಿಡ್ತಿದ್ವು ಔಡ್ರನೆಲ್ಲಾ ಒಂದೊಂದು ಸಲ ಐದು ಚೀಲ ಆರು ಚೀಲ ಹರ್ಕೊಂಡ್ ಬಂದು ಬಳ್ಳಾರಿಲಿ ಮಾರ್ತಿದ್ವಿ ಅವರು ಚೀಲಗಟ್ಲೆ ಯಾರು ತಾಂತಿದ್ದಿಲ್ಲ ವ್ಯಾಪಾರಸ್ರು ತಗೊಂಡ್ರೆ ಖರ್ಚಾದ್ಮೇಲ್ ದುಡ್ಡು ಕೊಡ್ತಿವಿ ಅಂಬೋರು ಔಡ್ರನ್ ನಾವೇನು ಮಾಡ್ತೀವಿಲ್ಲಿ ನಮ್ಮ ಸತ್ನಾರ್ಣ ಪೇಟೆ ಅಂತೇಳಿ ಐತೆ ಬಳ್ಳಾರಿ ಅಲ್ಲಿ ಸ್ವಲ್ಪ ಬ್ರಾಹ್ಮಣ್ರು ಇರೋದ್ ಅವರು ಕುಂಬ್ಳಕಾಯಿ ಮೇಲೆ ಸ್ವಲ್ಪ್ ಪ್ರಿಯ ನಾವು ಆ ಏರ್ಯದಾಗ ಸಂದಿ ಗುಂದೀಲಿಟ್ಟು ಮಾರ್ಕೊಂಡ್ ಬರ್ತಾಯಿದ್ವಿ ಅವಾಗೆಲ್ಲ ಹತ್ತು ರುಪಾಯ್ಗೆ ಒಂದು ಅಂದರೆ ಮಸ್ತಾಯಿತು ಇವತ್ತೆಲ್ಲ ನೂರು ನೂರೈವತ್ತು ರೂಪಾಯ್ ಅಲ್ಲ ಇದಾವ ಈಗಲೂ ಮಾರಾಟ ಮಾಡೋರು ಬರ್ತಾಯಿದಾರೆ ನಾವು ಕಡಿಮೆ ಮಾಡೀವಿ ಬಟ್ ಒಳ್ಳೆ ಬೆಳೆ ಒಟ್ಟು ಅದು ಉಳ್ದದ್ದು ದುಡ್ರನ್ನ ನಾವೇನು ಮಾಡ್ತಯಿದ್ವಿ ನಮ್ಮ ನಾವೇ ಎತ್ತುಗಳ್ ಕಟ್ಟಿ ಮನೆತನ್ಗುಳೆಲ್ಲ ಬೋದಿಗ್ ಬೀಳಿರ್ತಿದ್ವು ಮೇಲೆ ಆ ಬೋದಿಗಳ್ ಮೇಲೆ ಸುಮಾರು ಒಂದು ನೂರ ಐವತ್ತು ಇಟ್ಬಿಡೋದ್ ಬೋದಿಗೂಡ ಮೇಲೆ ಯಾರಾನ್ನ ಬೇಕಿದ್ದಾಗ ಯಾರಾನ್ನ ಇಲ್ಲಪ್ಪ ನಮಗೆ ಒಂದು ಯಾವುದೂ ಕುಂಬ್ಳಕಾಯಿ ಹಾಗೇ ಬಿಟ್ಟಾವ ತಂದು ಕೊಡ್ರೊ ಅಂದರೆ ಅವಾಗ ನಾವು ಐದು ರೂಪಾಯಿಲಿಂದ ಒಂದು ಇಪ್ಪತ್ತು ರೂಪೈ ಅವ್ರಿಗೆ ಡಿಮಾಂಡ್ ಮಾಡಿ ತಂದು ಕೊಟ್ಟು ಕೊಟ್ಬರೋದ್ ಅವಾಗೆಲ್ಲ ಈಗ ಮತ್ತು ಹಂಗೆ ಎಲ್ಲ ಮಾರ್ಕೆಟ್ ಮಾಡ್ತಿವಿ ಇವಾಗ ನಾವು ಹೆಚ್ಚೆಚ್ಚಾಗಿ ಬೆಳೆಯೋದಂದ್ರೆ ಟಮಟೊ ಜಾಸ್ತಿ ಬೆಳಿತಿವಿ ಒಂದಿಷ್ಟು ತರಕಾರಿ ಬೆಳಿತಿವಿ ಅದೆ ಈ ಈರುಳ್ಳಿ ಬೆಳಿತಾರೊ ಈರುಳ್ಳಿ ಅಂತೇಳಿದ್ರೆ ಅದು ಒಂದೇ ಸಲ ಮಾರ್ಕೆಟಿಂಗ್ ಒಂದು ಸಲ ಕಿತ್ತಿದ ಮೇಲೆ ಔಡ್ರನ್ನ ಡ್ರೈ ಆಗ ಮಾಡಿ ಶೀತಾಗಾರ ಮಾಡಿ ಅವೆಲ್ಲ ಮಾಡೊತಟ್ಗೆಲ್ಲ ನೋಡ್ಕೊಂಡ್ ಅದು ಒಂದೊಂದು ಸಲ ಒಳ್ಳೆ ರೇಟ್ ಸಿಗ್ತೈತೆ ಒಂದೊಂದು ಸಲ ಅದರ್ಗಾತೆ ಉಳ್ಳಾಗಡ್ಡೆ ಲಾಭ ಹುಲ್ಲಾಗೆ ಹೋಯ್ತ್ ಅನ್ನೋದು ನಾಣ್ಣುಡಿ ಐತೆ ಪರವಾಗಿಲ್ಲ ಉಳ್ಳಾಗಡ್ಡೆ ಅಂತೂ ಮಾಡ್ದೊರಿಗೇನ್ ಲಾಸ್ ಇಲ್ಲ ಬಟ್ ಒಂದೊಂದು ಸಲ ಎಪ್ಪತ್ತು ಎಂಬತ್ತು ರೂಪೈ ಕೆಜಿ ಇದ್ದಾಗ ಎಕ್ರಿಗೆ ಒಂದುವರೆ ಲಕ್ಷ ಎರಡು ಲಕ್ಷ ರೂಪೈ ಅಲ ಉಳಿತಾಯ ಐತೆ ಈಗ ಐದು ಹತ್ತು ರೂಪೈ ಆಯ್ತಂದರೆ ಅಷ್ಟೇ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮಾಡಿದಲ್ಲಿಗೆ ಅದು ಉಂಡಗಲ್ಲಿಗೆ ಅಂಬಂಗ್ ಆಗ್ತತೆ ಆರೆ ಹಂಗೆ ನಡಿತತೆ ಈಗ ನಾವು ಬೇರೆ ಬೆಳೆ ಬೇಳಿಬೇಕಂತ ಆಲೋಚನೆ ಐತೆ ಬಟ್ ಮನೆ ಮುಂದೆಗ ಇವು ಹೂವು ಬೆಳಿತೀವಿ ಮಲ್ಲಿಗೆ ಹೂವು ಅದು ಸೀಜನ್ ಟೈಮಂಗೆ ನಡಿತೇತೆ ಅವಾಗೆಲ್ಲ ಅದನ್ನು ಮತ್ತು ಸುಮಾರು ಕಾಲು ಎಕ್ರೆಲ್ಲ ಬೆಳಿತಿದ್ವಿ ಈಗ ಅವ್ರು ಮಾರ್ಕೆಟಿಂಗ್ ಮಾಡಲಾರ್ದ ನಾವು ಮನೆ ಪೂರ್ತಿ ಮನೆಗ್ ಬಳ್ಸೋಷ್ಟೊಂದೆ ಪೂಜೆಗೆ ಪುರಸ್ಕಾರ ಬಂದು ಒಂದು ಐದು ಐದು ಗಿಡ ಹಾಕೊಂಡಿರ್ತಿವಿ ಅದು ಅವಾಗವಾಗ ಬರ್ತಾ ಇರ್ತತೆ ಅದನ್ನು ಸ್ವಲ್ಪ್ ಚೆನ್ನಾಗ್ ನೋಡ್ಕೊಂಬಿಟ್ರೆ ಆಯ್ತು ಚೆನ್ನಾಗಿರ್ತತಿ